ಇಪ್ಪತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಹತ್ತು ಇಪ್ಪತ್ತೆರಡು ಜೂನ್ ಸಾವಿರದ ಒಂಬೈನೂರ ಎಂಬತ್ತನಾಲ್ಕು ಇಪ್ಪತ್ತೆರಡು ಫೆಬ್ರವರಿ ಸಾವಿರದ ಒಂಬೈನೂರ ಎಂಬತ್ತು ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲ್ವತ್ತೇಳು ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತು